ನನ್ನ ನೆಚ್ಚಿನ ಸೀಝನ್ ಮಳೆಗಾಲ ಏಕೆಂದರೆ ಮಳೆಗಾಲದಲ್ಲಿ ವಾತಾವರಣವು ತುಂಬ ತಂಪಾಗಿರುತ್ತದೆ ಹಾಗೂ ಗಿಡ ಮರಗಳೆಲ್ಲ ಚಿಗುರಿ ಫಲ ನೀಡಲು ಸಜ್ಜಾಗಿರುವಂತೆ ಕಾಣಿಸುತ್ತದೆ ಮಳೆಗಾಲದಲ್ಲಿ ಬಿತ್ತನೆ ಕಾರ್ಯ ಆರಂಭಿಸಿ ರೈತರು ಸಂತೋಷದಿಂದ ಬೆಳೆ ಬೆಳೆಯುತ್ತಾರೆ ರೈತನ ಆ ಖುಷಿ ನೋಡುವುದೇ ಒಂದು ಹಬ್ಬ ಏಕೆಂದರೆ ರೈತರೇ ದೇಶದ ಬೆನ್ನೆಲುಬು ಮಳೆಗಾಲದಲ್ಲಿ ಆಕಾಶದಲ್ಲಿ ಕಾಮನಬಿಲ್ಲನ್ನು ಕೂಡ ನೋಡಬಹುದು ಅದಂತೂ ಕಣ್ಣಿಗೆ ಹಬ್ಬ ಮಳೆಗಾಲದಲ್ಲಿ ಜೋಗ ಜಲಪಾತಗಳು ಉಕ್ಕಿ ಹರಿಯುತ್ತದೆ ಅದನ್ನು ನೋಡಲು ಪ್ರವಾಸಿಗರು ಉತ್ಸುಕರಾಗಿರುತ್ತಾರೆ